ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತು ಪ್ರೆಬ್ರವರಿ ಎರಡು ಸಾವಿರದ ಮೂರು ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೊಂದು ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು